ಸೊ ನಾನು ಇವಾಗ ಏನು ಮಾತಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಅಂದರೆ ಸೊ ಕರ್ನಾಟಕದ ರಾಜ್ಯದ ಕೃಷಿ ಮಾಧ್ಯಮಗಳು ಸೊ ನಾನೂ ಒಬ್ಬ ರೈತರ ಮಗಳೇ ಸೊ ನನಿಗೂನು ಗೊತ್ತಾಗ್ತಿದೆ ಯಾವ ರೀತಿ ಆಗ್ತಿದೆ ಅಂತ ಅಂದರೆ ಸೊ ನಮ್ಮ ಮಣ್ಣು ಹಲವಾರು ಗೊಬ್ಬರಗಳಿಂದ ಸೋ ಹೊರ್ಗಡೆ ಸಿಗುವ ರಾಸಾಯಕಣ ಗೊಬ್ಬರಗಳಿಂದ ಬೂ ಮಣ್ಣು ಹಾಳಾಗ್ತಿದೆ ಆಯಿಂದ ನಾವು ಆದಷ್ಟು ಗೊಬ್ಬರ ಅಂದರೆ ಹಸುವಿನ ಗೊಬ್ಬರವನ್ನು ಹಾಕುವುದ್ರಿಂದ ಮಣ್ಣು ತುಂಬ ಫಲವತ್ತಾಗಿರುತ್ತದೆ ಮತ್ತು ತುಂಬ ಮರಗಳನ್ನೆಲ್ಲ ಕಟ್ ಮಾಡ್ತಾರೆ ಸೊ ಆದ್ರಿಂದ ನಾ ಮಳೆ ಸಹ ಕಮ್ಮಿ ಆಗ್ತಿದೆ ಮಳೆ ಬಂದಿಲ್ಲ ಅಂದರೆ ಸೊ ರೈತರು ಜೀವನ ಮಾಡಕ್ಕಾಗಲ್ಲ ಸೊ ಮಳೆಯೇ ಮೈನು ಓ ಯಾವುದೇ ಒಂದು ಕೃಷಿ ಮಾಡಬೇಕು ಅಂದರೆ ಮಳೆ ತುಂಬ ಅಗತ್ಯವಾದದ್ದು ಸೊ ಆದ್ರಿಂದ ಯಾರೂ ಸಹ ಮರವನ್ನು ಕಡಿಯಬೇಡಿ ಅಂತ ನಾನು ಈ ಮೂಲಕ ಹೇಳ್ತಿದಿನಿ ಸೊ ಮರ ಕಡಿದ್ರೆ ಮಳೆ ತುಂಬ ಕಮ್ಮಿ ಆಗುತ್ತೆ ಸೊ ಕರ್ನಾಟಕ ರಾಜ್ಯದಲ್ಲಿ ಕೃಷಿ ನಮ್ಮ ದೇಶದಲ್ಲಿ ಕೃಷಿ ಅನ್ನೋದು ತುಂಬ ಉತ್ತಮ ಕರ್ನಾಟಕ ಟಾಪ ಹತ್ತನೇ ಜಾಗದಲ್ಲಿದೆ ಕೃಷಿಯಲ್ಲಿ ಸೊ ರೈತರು ನಮ್ಮ ಕರ್ನಾಟಕದಲ್ಲಿ ತುಂಬ ಚೆನ್ನಾಗಿ ಕೃಷಿಯನ್ನು ಮಾಡುತ್ತಿದ್ದಾರೆ ಮತ್ತು ಹಲವಾರು ಸಮಸ್ಯೆಗಳಿದೆ ಸಮಸ್ಯೆಗಳು ಮಳೆ ಮಳೆಯೇ ಮುಖ್ಯವಾದ ಸಮಸ್ಯೆ ಮಳೆ ಬಂದಿಲ್ಲ ಅಂದರೆ ರೈತರು ಯಾವುದೇ ತಾ ಬೆಳೆಗಳನ್ನು ಬಿತ್ತುವುದಕ್ಕೆ ಸಾಧ್ಯವಿಲ್ಲ ಸೊ ಮತ್ತು ಸಾವಯವ ಪದ್ಧತಿಗಳ ಅಗತ್ಯ ಕುರಿತು ಸೊ ಅಂದರೆ ಏನಂತ ಅಂದರೆ ಹಲವಾರು ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸೊ ಉಪಯೋಗಿಸುವುದರಿಂದ ಭೂಮಿ ಫಲವತ್ತನ್ನು ಕಳೆದುಕೊಳ್ಳುತ್ತದೆ ಸೊ ಹೆಚ್ಚಿನ ದ ಅಂದರೆ ನೀವು ಇವಾಗ ಅಂದರೆ ಅದು ನಿಧಾನಕ್ಕೆ ಅದರ ಪರಿಣಾಮ ಬೀರುತ್ತದೆ ಸೊ ಇವಾಗಿಂದು ನೀವು ಯೋಚನೆ ಮಾಡಬೇಡಿ ಮುಂದಿನದು ಯೋಚನೆ ಮಾಡೋದರಿಂದ ಆದಷ್ಟು ಗೊಬ್ಬರವನ್ನು ಉಪಯೋಗಿಸಿ ಹೊರ್ಗಡೆ ಸಿಗುವ ಗೊಬ್ಬರಗಳನ್ನು ಉಪಯೋಗಿಸುವುದಕ್ಕಿಂತ ಹಸುವಿನಲ್ಲಿ ಸಗಣಿ ಹಾಕುತ್ತದೆಯಲ್ಲಅದನ್ನು ಇಟ್ಟು ಆ ಆ ಗೊಬ್ಬರ ಅದನ್ನು ಜಾಸ್ತಿ ಉಪಯೋಗಿಸಿ ಏಕಂದರೆ ರೈತ್ರ ಜೀವನ ಇವತ್ತಲ್ಲ ಸೊ ನಾಳೆ ನಿಮ್ಮ ಮೊಮ್ಮಕ್ಳು ಮೊಮ್ಮಕ್ಕಳು ಸೊ ಅವರು ಬೆಳೆದ್ರೇ ಅಲ್ಲವಾ ನಾವೆಲ್ಲ ತಿನ್ನೋದಕ್ಕಾಗೋದು ಸೊ ಆದ್ದರಿಂದ ಸಾಧ್ಯವಾದಷ್ಟು ಸೊ ಬೂಮ್ ಮಣ್ಣನ್ನು ಆದಷ್ಟು ಜಾಸ್ತಿ ಹಾಳಾಗದ ಹಾಳಾಗದೆ ಇರೋದಕ್ಕೆ ನಾವು ಎಲ್ಲರೂ ಸಹ ಕೈ ಜೋಡಿಸೋಣ ಸೊ ಆದಷ್ಟು ಮನೆಯಲ್ಲೇ ಸಿಗುವಂಥ ಗೊಬ್ಬರವನ್ನು ಹಾಕಿ ಅದ್ರಿಂದ ಮಣ್ಣೂ ಸಹ ತುಂಬ ದಿನ ಇರುತ್ತದೆ ಸೊ ನೆಕ್ಸ್ಟ್ ನಮ್ಮ ಬರುವಂಥ ಮುಂದಿನ ಪೀಳಿಗೆಗೆ ಸೊ ಬೇಕಾಗುತ್ತದೆ ಸೊ ನಮ್ಮ ರಾಜ್ಯದಲ್ಲಿ ಕೃಷಿಯನ್ನು ಸ ತುಂಬ ಜನ ಮಾಡ್ತಿದ್ದಾರೆ ಸೊ ಒರ್ಗಡೆ ಕೆಲಸ ಮಾಡೋದಕ್ಕಿಂತ ಕೃಷಿ ಮಾಡ್ಕೊಂಡು ಇರೋರೇನೆ ಜಾಸ್ತಿ ಆಗಿದೆ ಸೊ ನಮ್ಮ ದೇಶದಲ್ಲಿ ಕಾಫಿ ಸೊ ಚಿಕ್ಮಗ್ಳೂರಲ್ಲಿ ಕಾಪಿ ಅತಿ ಹೆಚ್ಚು ಆಗ್ತಿದೆ ಯಾಕಂದರೆ ಕಾಫಿ ಬೆಳೆಗಾರರು ಅತಿ ಹೆಚ್ಚು ಆಗಬೇಕು ಅನ್ನೋದೇ ನನ್ನ ಆಸೆ ನಮ್ಮ ದೇಶದಲ್ಲಿ ಸೊ ಕಾಫಿ ಅಂದರೆ ನಂಬಲ್ ಒನ್ ಅಲ್ಲವಾ ಸೊ ಎಲ್ಲರೂ ಸೇವಿಸುತ್ತಾರೆ ಬೆಳಗ್ಗೆ ಆಗಿರ್ಬೋದು ಸಂಜೆ ನೋಡ್ಬೋದು ಎಲ್ಲಾರ ಮನೇಲಿ ಸಾಧ್ಯವಾದಷ್ಟು ಕಾಫಿಯನ್ನು ಕುಡಿತಾರೆ ಸೊ ಹಲವಾರು ಸಮಸ್ಯೆಗಳಿದೆ ಕೃಷಿಗೆ ಮಳೆ ಒಂದಾದರೆ ಕೆಲವೊಂದು ಭೂಮಿ ಫಲವತ್ತಾಗಿರಲ್ಲ ಮತ್ತು ನಾವು ಬೆಳೆದಿದ್ದಕ್ಕೆ ಸರಿಯಾಗಿ ನಮಗೆ ರೇಟ್ ಸಿಗುದಿಲ್ಲ ಸೊ ಏನಾಗ್ತಿದೆ ಅಂದರೆ ಶುಂಠಿ ನೋಡಿರ್ಬೋದು ಎಷ್ಟು ಕಷ್ಟಪಟ್ಟು ಬೆಳಿತಾರೆ ಬಟ್ ಚೀಲಕ್ಕೆ ಮಿನಿಮಮ್ ಅಂದರೆ ನಾನೂರು ಐನೂರು ರೂಪಾಯಿ ಸಿಕ್ಕಿದ್ರೆ ಅವರಿಗೆ ಬೆಳೆದಿರೋ ಖರ್ಚು ಮಾಡಿರೋ ದುಡ್ಡು ಸಹ ಅವರಿಗೆ ಪಡೆಯೋದಿಲ್ಲ ಸೊ ಈ ಥರ ಹಲವಾರು ಕಷ್ಟಗಳನ್ನು ನಮ್ಮ ರೈತರು ಎದುರಿಸುತ್ತಿದ್ದಾರೆ ಸೊ ನೀವು ಬೆಳೆಯುವ ಬೆಳೆಗೆ ತಕ್ಕ ಪರಿಶ್ರಮ ಸಿಗಬೇಕು ಅಂತಲೇ ನಾನು ಕೇಳ್ಕೊತಿನ್